ಗಾಯನದಲ್ಲಿ ಉಸಿರಿನ ನಿಯಂತ್ರಣ ದ ಪಾತ್ರ ಅತ್ಯಂತ ಮುಖ್ಯವಾಗಿದೆ ಅದ್ರಲ್ಲಿ ನಾವು ಗಾಯನವನ್ನು ಆರಂಭಿಸುವಾಗ ಮೊದಲನೇದಾಗಿ ನಮ್ಮ ಧ್ವನಿಯ ಸಾಮರ್ಥ್ಯ ಗಾಯನವನ್ನು ಸರಿಯಾಗಿ ಹೊರಡುವ ಧ್ವನಿಯನ್ನು ನಾವು ಅಭ್ಯಾಸವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಆ ಗಾಯನದ ನಮ್ಮ ಧ್ವನಿಯ ಸಾಮರ್ಥ್ಯ ಎಷ್ಟರ ಮಟ್ಟಿಗೆಯಿದೆ ಎಂಬುವುದನ್ನು ನಾವು ಮೊದಲು ಪರೀಕ್ಷಿಸಿಕೊಳ್ಳಬೇಕು ಅದಕ್ಕಾಗಿ ನಾವು ಉತ್ತಮ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ನಂತರ ಅದು ಉಸಿರಿನ ನಿಯಂತ್ರಣ ನಾವು ಹಾಡುವಾಗ ಒಂದು ಗಾಯನವನ್ನು ಮಾ ಅಭ್ಯಾಸ ಮಾಡುವಾಗ ನಮ್ಮ ಉಸಿರಿನ ಉಸಿರನ್ನು ಎಷ್ಟರ ಪ್ರಮಾಣದಲ್ಲಿ ನಮ್ಮ ಹಿಡಿತಕ್ಕೆ ಇಟ್ಟುಕೊಳ್ಳಬೇಕು ಎಂಬುವುದನ್ನು ನಾವು ಸಹ ಅಭ್ಯಾಸ ಮಾಡಬೇಕಾಗತ್ತದೆ ಅಷ್ಟೇ ಅಲ್ಲದೆ ಅಭ್ಯಾಸವನ್ನು ಮಾಡಬೇಕಾಗತ್ತದೆ ನಿಯಂತ್ರಣ ದಿನದಲ್ಲಿ ಒಂದು ನಾಲ್ಕು ಐದು ಸಾರಿ ಅಬಿ ನಿರಂತರವಾಗಿ ನಾವು ಗಾಯನದ ಒಂದು ಅಭ್ಯಾಸವನ್ನು ಮಾಡಬೇಕಾಗು ಒಂದು ಹಾಡನ್ನು ಹಾಡಬೇಕಾದರೆ ಅದರ ಲಯ ಬದ್ಧವಾಗಿ ಅದರ ಅದರ ಬಗ್ಗೆ ನಾವು ಪರಿಪೂರ್ಣವಾಗಿ ನಿಯಂ ನಿರಂತರವಾಗಿ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ ಅಂದರೆ ಒಂದು ದಿನ ಮಾಡುವುದು ಒಂದು ದಿನ ಮಾಡದೆ ಇರುವುದು ಹಾಗೆಲ್ಲ ಮಾಡ್ಬಾರದು ಪ್ರತಿದಿನವೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಮ್ಮ ನಾವು ಆ ಗಾಯನದ ಬಗ್ಗೆ ಒಂದು ಶೃತಿ ಇದರ ಬಗ್ಗೆಯೆಲ್ಲ ನಾವು ನಿಯಂತ್ರಣವಾಗಿ ಅಭ್ಯಾಸವನ್ನು ಮಾಡಬೇಕು ಇದನ್ನು ನಾವು ನಮ್ಮ ಕೊನೆಯದಾಗಿ ನಾವು ಅಂದರೆ ನಿತ್ಯವೂ ಅಭ್ಯಾಸ ಮಾಡುವುದರಿಂದ ನಮ್ಮ ಗಾಯನ ಒಂದು ಉತ್ತಮ ಮಟ್ಟಕ್ಕೆ ಬರುವ ಹಾಗೆ ನಾವು ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ನಾವು ಉತ್ತಮ ಮಟ್ಟದಲ್ಲಿ ಅದನ್ನು ಉತ್ತಮಗೊಳಿಸಿಕೊಳ್ಳುವುದಕ್ಕಾಗಿ ಒಂದು ಪ್ರಾರ್ಥಮಿಕ ಹಂತದಿಂದಲ್ಲೆ ನಾವು ಅಂದರೆ ಚಿಕ್ಕ ಮಗುವಿನಿಂದಲೇ ನಾವು ಒಂದು ಉತ್ತಮ ಶಿಕ್ಷಕರ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವುದು ಉತ್ತಮ ಶಿಕ್ಷಕರ ಹತ್ತಿರ ಹೋಗಿ ನಿರಂತರವಾಗಿ ಅಭ್ಯಾಸ ಮಾಡಿ ಅವರ ಅವರು ಹೇಳಿಕೊಡುತ್ತಾರೆ ಉಸಿರಿನಮಟ್ಟ ಎಷ್ಟರ ಪ್ರಮಾಣದಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಹೇಗೆ ಅದನ್ನು ನಮ್ಮ ಧ್ವನಿ ಯಾವ ರೀತಿಯಾಗಿ ನಾವು ಇರುತ್ತದೆ ನಮ್ಮ ಧ್ವನಿಗೆ ಯಾವ ಗಾಯನ ಸೂಕ್ತ ಎನಿಸುತ್ತದೆ ಅದನ್ನೆಲ್ಲ ನಾವು ನಿರಂತರವಾಗಿ ಅಭ್ಯಾಸ ಮಾಡಬೇಕು ಮತ್ತು ಒಳ್ಳೆ ಶಿಕ್ಷಕರ ಮಾರ್ಗದರ್ಶನವನ್ನು ನಾವು ಪಡೆದುಕೊಳ್ಳುವುದರಿಂದ ನಾವು ನಮ್ಮ ಗಾಯನವನ್ನು ಉತ್ತಮಗೊಳಿಸಿಕೊಂಡು ಹೋಗಬೋದು ಎಂಬುದು ನನ್ನ ಅನಿಸಿಕೆ